ಕೃಷಿ ಕೆಲಸ ಅದು ತುಂಬ ನಾವು ಮನಸಿಂದ ಇಚ್ಛೆಪಟ್ಟು ಮಾಡಬೇಕು ಯಾಕೆ ಅಂದರೆ

ಮತ್ತು ಯಾವ ಟೈಪ್ ಗೊಬ್ಬರ ಹಾಕಬೇಕು ಗೌರ್ಮೆಂಟ್ ಗೊಬ್ಬರ ಹಾಕಬೇಕಾ ಇಲ್ಲ ಕೋಳಿ ಗೊಬ್ಬರ ಹಾಕಬೇಕಾ ಇಲ್ಲ ಕುರಿ ಗೊಬ್ಬರ ಹಾಕಬೇಕಾ ಈ ರೀತಿ ಎಲ್ಲ ತಿಳ್ಕೊಂಡಿರ್ಬೇಕು ಹಾಗೇ ತುಂಬ ಅನೇಕ ಜನರು ಅವರ ಕುಟುಂಬ ಕೃಷಿ ಕೆಲಸದಲ್ಲಿ ತೊಡ್ಗಿರ್ತಾರೆ ಸ್ವಲ್ಪ ಜನ ಮಾಡ್ತೀನಿ ಅಂತಾರೆ ಸ್ವಲ್ಪ ಜನಕ್ಕೆ ಮಾಡೋಕ್ಕಾಗಲ್ಲ ಹೀಗೆ ನಾನು ನಾನು ಏನಂದರೆ ನನಗೂ ಕೃಷಿ ಮೇಲೆ ತುಂಬ ಆಸಕ್ತಿ ಇದೆ ಮತ್ತೆ ನನಗೂ ಕೃಷಿ ಮಾಡೋಕ್ಕೆ ಇಷ್ಟ ಯಾಕೆಂದರೆ ನನಗೆ ಗೊತ್ತು ಇವಾಗ ಯಾವತ್ತಿದ್ರು ನಾವು ಕಷ್ಟಪಟ್ಟು ಮಾಡಿ ನಿಷ್ಠೆಯಿಂದ ಮಾಡಿದ್ರೆ ಆ ಬೆಲೆ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಆದ್ದರಿಂದ ಇವಾಗ ನಾವು ಪ್ರತಿಯೊಂದು ಬೆಳೆಗೂ ನಾವು ಕರೆಟ್ಟಾಗಿ ನೀರು ಕೊಟ್ಟು ಅದಕ್ಕೆ ಒಳ್ಳೆಯ ಹವಾಮಾನ ಅದನ್ನು ಸಪೋರ್ಟ್ ಮಾಡಿದರೆ ಮತ್ತು ನಾವು ಒಳ್ಳೆಯ ಗೊಬ್ಬರ ಹಾಕಿ ನೀರು ಹಾಕದ್ರೆ ಅದು ಫಲ ಕೊಟ್ಟೇ ಕೊಡುತ್ತೆ ನಾವದನ್ನು ತಕ್ಕ ಮಟ್ಟಕ್ಕೆ ಅದನ್ನು ನಾವು ಮಾರ್ಕೆಟಿಗೆ ತಂದು ಮಾರ್ಕೋಬೌದು ಇಲ್ಲಾಂದರೆ ನಾವು ಮಂಡಿಗೆ ಹಾಕೋಬೌದು ಈ ರೀತಿ ಮಾಡಿದರೆ ನಮಗೆ ಅದು ತುಂಬ ಫಲವನ್ನು ಕೊಡುತ್ತೆ ಮತ್ತು ಕೃಷಿಯ ಮಹತ್ವವೇನಂದರೆ ಕೃಷಿಗೆ ನಾವು ಟೈಮ್ ಕೊಡಬೇಕು ನಾವು ಇವಾಗ ನಾವು ಸುಮ್ಮನೆ ಬೇಕಾಬಿಟ್ಟಿ ನಾವು ಮಾಡ್ತೀವಂದ್ರಾಗಲ್ಲ ಸುಮ್ಮನೆ ಕೆಲ್ಸದೌರ್ನಿಟ್ಕೊಂಡ್ಬಿಟ್ರು ಆಗಲ್ಲ ಯಾಕಂದರೆ ಕದಿತಾರೆ ಕೆಲ್ಸ್ದವ್ರು ಅವರು ಸುಮ್ಮನೆ ನೀರಾ ಸ್ವಲ್ಪ ನೀರನ್ನು ಬಿಡ್ತಾರೆ ಗಿಡಕ್ಕೆ ಮರಕ್ಕೆ ಪೂರ್ತಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದೆಲ್ಲ ಹಂಗೆ ಆಗುವುದಿಲ್ಲ ಕೃಷಿಲಿ ಹೇಗೆ ಅಂದರೆ ನಾವು ಅದಕ್ಕೆ ದಿನನಿತ್ಯ ನಾವು ಡ್ರಿಪ್ ರಿರಿಗ್ರೇಷನ್ ಮೂಲಕನಾರ ಇಲ್ಲಾಂದರೆ ಸ್ಪ್ರಿಂಕ್ಲರ್ ಮೂಲಕ ನಾವು ನೀರನ್ನು ಹಾಯಿಸ್ಬೇಕು ಆನಂತರ ಅಲ್ಲಿ ಯಾವುದೇ ರೀತಿ ಗಲೀಜು ಆಗ್ದಲೇ ನೋಡ್ಕೊಬೇಕು ಗೊಬ್ಬರ ಹಾಕಬೇಕು ಇಲ್ಲ ನಮ್ಮದೇ ಆದ ನಾವೇ ತಯಾರಿಸಿದ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದ್ದರೆ ಅದನ್ನೂ ಹಾಕ್ಕೊಬೌದು ಇಲ್ಲ ಕೊಂಡ್ಕೊಂಡು ಬಂದು ಅದನ್ನ ಹಾಕ್ಬೌದು ಈ ರೀತಿ ನಾವು ಸೌಲಭ್ಯಗಳು ಮಾಡ್ಕೊಂಡಾಗ ಗಿಡ ಮರಗಳಿಗೆ ಅವು ಕೂಡ ನಮಗೆ ಫಲವನ್ನು ಕೊಡುತ್ತೆ ಆದ್ದರಿಂದ ನಾವು ಕೃಷಿಯಲ್ಲಿ ಪಳಗ್ಬೇಕಂದರೆ ನಾವು ತುಂಬ ತಿಳ್ಕೊಬೇಕು ತುಂಬ ಆಸಕ್ತಿ ಇರಬೇಕು ಇವಾಗ ನಾವು ಸಡನ್ನಾಗಿ ಹೋಗಿ ಸ್ಟಾರ್ಟ್ ಮಾಡ್ತೀವಂದ್ರಾಗಲ್ಲ ನಾವು ಸ್ವಲ್ಪ ಜನ ಹಿರಿಯರನ್ನ ಕೇಳಿ ತಿಳ್ಕೊಬೇಕು ನೀವೆಲ್ಲ ಹೇಗೆ ಬೆಳೆದಿರಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಹವಾಮಾನ ಇವಾಗ ಮಳೆ ಬಂದಾಗ ನಾವು ಏನು ಮಾಡಬೇಕು ಮಳೆ ಇಲ್ದಿದ್ದಾಗ ನಾವು ಯಾವ ರೀತಿ ನೀರು ಹಾಯಿಸ್ಬೇಕು ಇವಾಗ ಮಳೆ ಬಂದಾಗ ಜಾಸ್ತಿ ನೀರು ಆದಾಗ್ಲು ಕೃಷಿಗೆ ತೊಂದರೆ ಕಡಿಮೆ ಮಳೆ ಆದಾಗಲೂ ತೊಂದರೆ ಮಿ ಮಧ್ಯಮ ವರ್ಗದಲ್ಲಿ ಮಳೆ ಆದಾಗ ಅದು ಕೂಡ ಲಾಭ ತಂದು ಕೊಡುತ್ತೆ ಗ್ರ್ ರೈತರಿಗೆ ಮತ್ತು ಗಿಡ ಮರಗಳಿಗೂ ಅದು ಒಳ್ಳೆಯದಾಗುತ್ತೆ ಮತ್ತೆ ಮಳೆ ಇಲ್ದಿದ್ದಾಗ ಯಾವ ರೀತಿ ಏನು ಮಾಡ್ತಾರೆ ಅಂದರೆ ದಿನನಿತ್ಯ ನೀರನ್ನು ಡ್ರಿಪ್ ಮೂಲಕ ನೀರನ್ನು ಹಾಯಿಸ್ತಾರೆ ಗಿಡಕ್ಕೆ ಮರಕ್ಕೆ ಆವಾಗ ಸ್ವಲ್ಪ ತ್ಯಾವಾಂಶ ಎಳ್ಕೊಂಡು ಎಳ್ಕೊಂಡು ಎಳ್ಕೊಂಡು ಮರ ಗಿಡಗಳು ಚೆನ್ನಾಗಿ ಫಲ ಕೊಡುತ್ತೆ ಅದೇ ನೀರು ಹಂಗೆ ಹಾಯಿಸ್ಲಿಲ್ಲ ಅಂದಾಗ ಮರ ಗಿಡ ಒಣಗೋಗುತ್ತೆ ಆವಾಗ ಮರ ಗಿಡಗಳಿಂದ ಯಾವುವಿದೆ ರೀತಿ ನಮಗೆ ಸೌಲಭ್ಯ ಮತ್ತು ಯಾವುದೇ ರೀತಿ ಬೆಳೆ ಸಿಗಲ್ಲ ಈ ಕಾರಣದಿಂದ ನಾವು ತಿಳ್ಕೊಬೇಕು ಯಾವ ರೀತಿ ನಾವು ನೀರು ಹಾಯ್ಸ್ಬೇಕು ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದು ಇದನ್ನು ನಾವು ಕೃಷಿ ಕೆಲಸದಲ್ಲಿ ತೊಡಗಿದ್ದೋರನ್ನ ನಾವು ವಿಚಾರಿಸಿ ನಾವು ತಿಳ್ಕೊಳಷ್ಟು ನಮಗೂ ಒಳ್ಳೆಯದು ಗಿಡಕ್ಕೂ ಒಳ್ಳೆಯದು ಕೃಷಿಗೂ ಒಳ್ಳೆಯದು ಇದು ನನ್ನ ಅಭಿಪ್ರಾಯ